ಹಾಂ ಹಲೋ ಹಾಂ ನಮಸ್ತೆ ಹೇಳ್ರಿ ಹೌದಾ ಯಾವ ಯಾವ ತರಕಾರಿ ಬೇಕಿತ್ತು ನಿಮ್ಗೆ ನಮ್ಮ ಕಡೆ ಚೌಳಿಕಾಯಿ ಐತಿ ಹೀರೆಕಾಯಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಎಲ್ಲ ಇದೆ ನೋಡಿ ರೀ ಯಾವುದು ಚೌಳಿಕಾಯಿ ಇಪ್ಪತ್ತು ರೂಪಾಯ್ಗೆ ಪಾವು ಕಿಲೋ ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಅದು ಎಲ್ಲ ಒಂದೇ ರೇಟ್ ರೀ ಎಲ್ಲ ಒಂದೇ ರೇಟ್ ಹ್ಞೂ ಭಾಳ ತೊಗೊಂಡ್ರೆ ಕಡ್ಮೆ ಮಾಡಿ ಕೊಡ್ತೀವಿ ಹಾಂ ಹಾಂ ಬದ್ನೆಕಾಯಿ ಇಲ್ಲ ನಮ್ಮ ಹತ್ರ ಹ್ಞೂ

ಬೆಂಡೆಕಾಯಿ ಇದೆ ಅರ್ಧ ಕೆ ಜಿ ಬೇಕಾ ಹಾಂ ತಗೋಳ್ರೀ ಉಳ್ಳಾಗಡ್ಡಿ ಮೂವತ್ತು ರೂಪಾಯಿ

ಹ್ಞೂ ಹಾಂ ಇಲ್ಲ ಇಲ್ಲ ಏನು ಇಲ್ರಿ ಇಷ್ಟೇ ರೀ ನಾನು ಹೇಳಿದ್ದೆನಲ್ಲ ಅಷ್ಟೇ ನಮ್ಮ ಹತ್ರ ಇರೋದು ಎಲ್ಲ ಕಾ ಮತ್ತು ತರ್ಸ್ಬೇಕು ಇನ್ನು ಖಾಲಿ ಆಗೈತೆ ಇವಾಗ ತರಿಸ್ಬೇಕು ಸಾಯಂಕಾಲ ಅಷ್ಟೊತ್ತಿಗೆ ರೀ ಇನ್ನೊಂದು ತಾಸು ಬಿಟ್ಟು

ಅಲ್ಲ ಹಂಗೇನೆ ರೇಟ್ ಇಲ್ರಿ ಅದು ಐದು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಕೊಡ್ತೇವೆ ಬ ಬರ್ತೀರಾ ಹಾಂ ಹಾಂ ಹಾಂ ಬರ್ರಿ ಬರ್ರಿ ಬರ್ರಿ ಎಲ್ಲೇ ನಿಮ್ಮ ಮನೆ ನಿಮ್ಮ ಮನೆ ಎಲ್ಲೇ ಬಾಗಿ ನಗರ್ದಾಗ ಇರೋದ ನಿಮ್ಮ ಮನೆ ಹಾಂ ಹಾಂ ಮತ್ತು ಹೆಂಗೆ ಬರ್ತೀರಿ ಆಟೋ ಮಾಡ್ಕೊಂಡ್ಬರ್ತೀರಾ ಸುತ್ತಾಡ್ಕೊಂಡು ಬರ್ತೀರಾ ಹಾಂ ಹಾಂ ಬರ್ರಿ ಬರ್ರಿ ಬರ್ರಿ ಹಾಂ ಸರಿ ಹಾಂ ಹಾಂ ರ ಹಾಂ ಹಾಂ ರೆಡಿ ಮಾಡಿ ಇಟ್ಟಿರ್ತೀನಿ ನೀನು ಏನು ಏನು ಕೇಳಿರಿ ಅವೆಲ್ಲ ರೆಡಿ ಇರ್ತೈತಿ ನೀವು ಬರೋದು ದುಡ್ಡು ಕೊಡೋದು ಒಯ್ಯೋದಷ್ಟೆ ಹಾಂ ಹಾಂ ಸರಿ ರೀ ಹಾಂ ಸರಿ ರೀ ಕಟ್ ಮಾಡಿ